ಇವಾಗ ಅಡುಗೆ ಮಾಡುವಾಗ ಪದಾರ್ಥ ಮಾಡುವಾಗ ಅದ್ರಲ್ಲಿ ಉಪ್ಪು ಜಾಸ್ತಿ ಆಗಿದ್ರೆ ಅದನ್ನು ನಾವು ಅಂದರೆ ಹೇಗಾದರೂ ಮಾಡಿ ಅದನ್ನು ವ್ಯರ್ಥವಾಗಬಾರ್ದು ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಅದಕ್ಕೀಗ ನೀವು ಆಲೂಗಡ್ಡೆ ಬೇಯಿಸಿ ಅದ್ರಲ್ಲಿ ಹಾಕಿದರೆ ಅದು ಆಲುಗಡ್ಡೆ ಎಲ್ಲಾ ಅದರದ್ದು ಉಪ್ಪನ್ನೆಲ್ಲ ಹೀರಿಕೊಳ್ತದೆ ಆವಾಗ ಅದು ತಿನ್ಬೋದು ಅಂದರೆ ಅದನ್ನು ನಾವು ವೇಸ್ಟ್ ಆಗದ ಹಾಗೆ ಇದು ಮಾಡ್ಬೋದು ಅಂದರೆ ಈಗ ಉಪ್ಪು ಜಾಸ್ತಿ ಆಗಿದ್ರೆ ಮಾತ್ರ ಇನ್ನೊಂದು ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಅನ್ನ ಈಗ ಕೆಳ್ಗಡೆಯಿಂದ ಇದಾಗಿದೆ ಅಂದರೆ ಸುಟ್ಟೋಗಿದೆ ಸೊ ಬೇಗ ಆವಾಗಿನಾವಗೇ ನಾವು ವೈಟ್ ಅಂದರೆ ಕೆಳಗಡೆ ಅಂಟಿ ಹೋಗಿರೋ ಇದಕ್ಕಿಂತ ನಾವು ಮೇಲ್ಗಡೆ ಬೇಗ ತೆಗ್ದುಬಿಟ್ರೆ ಅಷ್ಟು ಅದು ಸುಟ್ಟೋಗಿರೊ ಇದು ಬರೋದಿಲ್ಲ ಅಂದರೆ ಆ ಥರ ಬೇರೆ ಅದೇ